ಹಾಂ ಸರ್ ಹೇಳಿ

ಹಾಂ ಓಕೆ ಹೇಳಿ ಸರ್ ಓಕೆ ಓಕೆ ಆಂ ಟೈಲರ್ ನಾವು ಟೈಲರ್ ಹೇಳಿ ಸರ್ ಓಕೆ ಆಂ ಖಂಡಿತ ಸರ್ ಮಾಡ್ಕೊಡಣ ನಿಮ್ಗೆ ಯಾವ ರೀತಿಯಲ್ಲಿ ಯಾವ ಥರ ಬೇಕು ನನಗೆ ಅದು ಹೇಳದ್ರೆ ನಿಮಗೆ ನಿಮ್ಮ ಸ್ಕೂಲಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ಮಕ್ಕಳಿಗೆ ಬೇಕಾಗಿದೆ ಎಷ್ಟು ಜನ ಇದ್ದಾರೆ ಅಂತ ನೀವು ನನ್ಗೆ ಹೇಳದ್ರೆ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸರ್

ಖಂಡಿತ ಸರ್ ಸರ್ ಅದು ನಾನು ಬರ್ತೀನಿ ನಿಮ್ಮ ಹತ್ರ ಫೇಸ್ ಟು ಫೇಸ್ ಮಾತಾಡಲು ಮಾತಾಡ್ಬಿಟ್ಟು ನಾನು ನಿಮಗೆ ಯಾಕಂದರೆ ನಾನು ನನ್ನ ಹತ್ರ ಇರೋ ಸ್ಯಾಂಪಲ್ಸು ನಾನು ತಗೊಂಬಂದು ತೋರಿಸ್ತೀನಿ ಈ ಥರ ಬಟ್ಟೆ ಇದೆ ನಮಗೆ ಅಂತ ನೀವು ಕಲರ್ರು ಯಾವ ಕಲರ್ ಅಂತ ನನಗೆ ಹೇಳದ್ರೆ ನಾನು ಆ ಸ್ಯಾಂಪಲ್ಸ್ ತಗೊಂಬರ್ತೀನಿ ತಗೊಂಬಂದಾದ್ಮೇಲೆ ನೀವು ನೋಡಿ ಕ್ವಾಲಿ ಕ್ವಾಲಿಟಿ ಅದಾದ ಮೇಲೆ ಎಷ್ಟು ಜನಕ್ಕೆ ಏನು ಅಂತ ನಮ್ಮ ನಮ್ಮ ಕಡೆಯಿಂದ ನಾನು ನಿಮಗೆ ಒಂದು ಕೊಟೇಶನ್ ಕೊಡ್ತೀನಿ ಕೊಟೇಶನ್ ಕೊಟ್ಟಾಗ ನಿಮಗೆ ನಾನು ಯಾಕಂದರೆ ಸ್ಕೂಲ್ ಆಗಿರೋ ಕಾರಣಕ್ಕೆ ನಾನು ಯಾವುದೇ ರೀತಿ ತುಂಬ ಚಾರ್ಜ್ ಮಾಡಕ್ಕೋಗಲ್ಲ ಸೊ ನಾನು ನಾರ್ಮಲ್ ಮಿನಿಮ ಮಿನಿಮಲ್ ಪ್ರೈಸಲ್ಲೇ ನಿಮಗೆ ಚಾರ್ಜ್ ಮಾಡ್ತೀನಿ ಸೊ ಫಸ್ಟು ನಾನು ಒಂದು ಟೂ ಪೀಸಸನ್ನ ನಾನು ನಿಮಗೆ ಸ್ಯಾಂಪಲ್ ಕೊಡ್ತೀನಿ ನೀವು ಚೂಸ್ ಮಾಡಿದ್ಮೇಲೆ ಕಲರು ಆ ಕ್ವಾ ಹಾಂ ಟೂ ಪೀಸಸ್ಗೂ ಸ್ಯಾಂಪಲ್ ಕೊಡ್ತೀನಿ ಆ ಸ್ಯಾಂಪಲನ್ನ ನೀವು ಚೆಕ್ ಮಾಡಿ ಕ್ವಾಲಿಟಿ ಮತ್ತು ನಾವು ಯಾವ ಥರ ನಾವು ಹೊಲ್ದಿರ್ತೀರಲ್ಲ ಆ ಸ್ಟಿಚ್ ಎಲ್ಲ ಚೆಕ್ ಮಾಡಿ ಅದು ನಿಮಗೆ ಖುಷಿ ಅನ್ಸ್ತಂದ್ರೆ ಮತ್ತೆ ನೀವು ಬಲ್ಕ್ ಆಗಿ ಆರ್ಡರ್ ಕೊಡ್ಬೌದು ಸರ್ ಖಂಡಿತ ಸರ್ ಖಂಡಿತ ಖಂಡಿತ ಓಕೆ ಸರಿ ಸರ್ ನಾನು ಯಾವಾಗ ಬರ್ಬೇಕು ಸರ್ ಖಂಡಿತ ಸರ್ ನಾಳೆ ಬರ್ತೀನಂತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ